ಹಾಂ ಅಲೋ ಅಲೋ ಹೇಳಿ ಹೌದು ಹೌದು ಏನು ಬೇಕು ನಿಮಗೆ ಯಾವ ಮೀನು ಬೇಕಮ್ಮ

ಇದೆ ಏಡಿ ಇದೆ ಎಲ್ಲ ಉಂಟು ಅದು ಕೆ ಜಿ ಹಾಗೆ ಈಗ ಮಾರಾಟ ಮಾಡುವುದು ಅದರ ಒಂದೊಂದು ರೇಟು ಒನ್ನೊಂದು ಥರ ಇದೆ ನಿಮಗೆ ಯಾವ ಮೀನು ಬೇಕು ಹೌದಾ ಆಂ ಆರ್ನೂರು ರೂಪಾಯಿ ಹೌದಮ್ಮ ಈಗ ದಿನಕ್ಕೊಂದು ಹೌದು ದಿನಕ್ಕೊಂದು ರೇಟಲ್ಲವ ಅಮ್ಮ ಸಮುದ್ರ ದೊಡ್ಡದಾಗಿದೆ ಹಾಗಾಗಿ ಮೀನಿನ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಕಡಿಮೆ ಮಾಡಿ ಬೇಕಾದರೆ ಕೊಡುವ ಹೌದು ಅಲ್ಲ ಇದು ಸಮುದ್ರ ಅದು ಇಳಿಯಲಿಕ್ಕೆ ಕಷ್ಟ ಅಲ್ಲವಾ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ದು ಬೇಕಾದರೆ ಸ್ವಲ್ಪ ಕಡಿಮೆ ಆಂ ಹೌದು ಅದು ಹಾಗೆಯೆ ಕೆ ಜಿಗೆ ಇನ್ನೂರ ಐವತ್ತು ಹೌದಾ ಅದು ಒಳ್ಳೆಯ ಮೀನು ಅಲ್ಲವಾ

ಹೌದಾ ಆಯ್ತ್ ಆಯ್ತು ಅದು ಅದು ಸ್ವಲ್ಪ ಕಡಿಮೆ ಮಾಡುವ ಅದು ಎಲ್ಲ ಪೂರೈಸಬೇಕಲ್ವಾ ಹಾಗಾಗಿ ಆಂ ನಿಮ್ಗೆ ಎರಡು ಮೂರು ರೀತಿಯದ್ದು ಕೊಡುವ ಮೀನು ಆಯಿತಾ ಆಯಿತಾ ಹೌದಾ ಹಾಗೆ ಮಾಡಿಕೊಡಬೇಕಾ ಹೌದು ಹೌದಾ ನೀವು ಯಾವಾಗ ಬಂದು ಕೊಂಡೋಗ್ತೀರಿ ಆವಾಗ ರಡಿ ಮಾಡಿ ಇಡೋದಾ ಆಯ್ತು ಅಮ್ಮ ಆಯ್ತು ಆಯ್ತು

ಕ್ಯಾಶ್ ಕೊಡಿ ಅಮ್ಮ ಆಂ ಒಂದು ಸಾವಿರದ ಒಳಗೆ ಅದು ಮಾಡಿ ಕೊಡ್ತೇನೆ ಅಮ್ಮ ಆಯಿತಾ ಆಯ್ತು ಆಯ್ತು ಆಯ್ತು ಆಯ್ತು ಆವಾಗಲೆ ಮೀನು ಕೊಡುವಾಗಲೇ ಕೊಡಿ ಈಗ ಬೇಡ ಹಾಂ ಆಯ್ತು